ಕರ್ನಾಟಕದಲ್ಲಿ ಹಲವಾರು ಬುಡಕಟ್ಟು ಜನಾಂಗದವರು ಇರುವುದರಿಂದ ಹಲವಾರು ಬುಡಕಟ್ಟುಗಳು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತವೆ ಮೊದಲನೆಯದಾಗಿ ಹಾಲುಮತ ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹಾಗೂ ಹೆಳವ ಹೆಳವ ಕೂಡ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸಿದ್ಧಿ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸೋಲಿಗ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಹಾಗೇ ಈ ಎಲ್ಲ ಬುಡಕಟ್ಟು ಜನಾಂಗದವರು ಚಿತ್ತಾರ ಎಂಬ ಕಲೆಗಳನ್ನು ಅನುಸರಿಸುತ್ತಾರೆ ಇವರು ಚಿತ್ರಕಲೆ ನೃತ್ಯ ಹೀಗೆ ಹಲವಾರು ಕಲೆಗಳನ್ನು ಬಳಸಿಕೊಂಡು ಅವರ ಬುಡಕಟ್ಟು ಜನಾಂಗದ ವೇಷ ಭಾಷೆ ರೀತಿ ರಿವಾಜುಗಳನ್ನು ಜನರಿಗೆ ತಿಳಿಸಿಕೊಡುತ್ತಿದ್ದಾರೆ ಹಾಗೇ ಇವರು ದೇವರ ಬುಡಕಟ್ಟು ಜನಾಂಗ ಇವರನ್ನು ದೇವರ ಬುಡಕಟ್ಟು ಜನಾಂಗ ಎಂದು ಕರೆಯುತ್ತಾರೆ ಹಾಗೂ ಇವರು ಹಳೆಯ ಸಂಪ್ರದಾಯಗಳನ್ನು ನಡೆಸಿಕೊಂಡು ಹೋಗುವುದರಿಂದ ಇವರಿಗೆ ಹಲವಾರು ರೀತಿಯ ರಿವಾಜುಗಳು ಇರುತ್ತವೆ ಹೀಗೇ ಬುಡಕಟ್ಟು ಜನಾಂಗದವರು ಕಲೆಗಳನ್ನು ಸಾಂಪ್ರದಾಯಿಕವಾಗಿ ಅನುಸರಿಸುತ್ತಾ ಹೋಗುತ್ತಿದ್ದಾರೆ